ಹೌದು ಹಕ್ಕಿ ಸಾಗಾಣಿಕೆ ಸಂಬಂಧಿಸಿದ ಸಾಮಾನ್ಯ ಕಾಯ್ದೆ ನಿಯಮಗಳು ಗೊತ್ತಿವೆ ಅವು ರೈತ್ರ ಮೇಲೆ ಪರಿಣಾಮ ಬೀರ್ತವೆ ಯಾಕಂದರೆ ಹಕ್ಕಿ ಸಾಗಾಣಿಕೆ ಮಾಡೋದರಿಂದ ರೈತರ ಬೆಳೆಗಳ ನಾಶ ಮಾಡಲು ಒಂಥರ ಕಾರಣ ನಾವು ಇದ್ರ ಬಗ್ಗೆ ಮಾಹಿತಿಯೆಲ್ಲ ಯೂಟ್ಯೂಬ್ ಚಾನಲಲ್ಲಿ ತಿಳ್ಕತೀವಿ ಮತ್ತು ವಿಜಯ ಕರ್ನಾಟಕ ವಾರ್ತಾಪತ್ರಿಕೆ ಮತ್ತು ಪುಸ್ತಕಗಳಿಂದ ಜಾಸ್ತಿ ಪುಸ್ತಕಗಳಿಂದ ತಿಳ್ದುಕೊಳ್ಳಲ್ಲ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಇವಾಗೆಲ್ಲ ಫೋನ್ ಯೂಸ್ ಮಾಡ್ತೀವಾ ಇಂಟರ್ನೆಟ್ ಇರುತ್ತೆ ಹಾಗಾಗಿ ನೆಟ್ ಆನ್ ಮಾಡಿ ಯೂಟ್ಯೂಬ್ ಚಾನಲಲ್ಲಿ ತಿಳ್ಕತೀವಿ ಹಕ್ಕಿ ಸಾಗಾಣಿಕೆ ಹೆಂಗ್ ಮಾಡ್ತಾರೆ ಅದು ಏನೇನು ಕಾನೂನು ನಾವೆಂಗೆ ಹಕ್ಕಿ ಸಾಗಾಣಿಕೆ ಹಕ್ಕಿಯನ್ನು ಏಕೆ ಹೊಡಿಬಾರ್ದು ಆ ರೀತಿಯೆಲ್ಲ ಆಮೇಲೆ ವಾರ್ತಾಪತ್ರಿಕೆಯಲ್ಲಿ ಡೈಲಿ ನ್ಯೂಸ್ ನೋಡ್ತೀವಿ ಏನೇನು ಆಗಿರುತ್ತೆ ಏನೇನು ಪಕ್ಷಿ ಬಗ್ಗೆ ಕೊಟ್ಟಾರೆ ಅಂತ ಮೇನಾಗಿ ರೈತರಿಗೆ ಪ್ರಾಬ್ಲಮ್ ಆಗೋದು ಅದೇ ರೈತರಂದ್ರೆನೇ ಅವಲಂಬನೆ ಭೂಮಿ ಬೆಳೆ ಬೆಳೆ ನಾಶವಾಗಲು ಒಂದು ಐವತ್ತು ಪರ್ಸೆಂಟ್ ಹಕ್ಕಿಗಳು ಕಾರಣ ಅವು ತಮ್ಮ ಆಹಾರವನ್ನ ಹುಡುಕಿಕೊಂಡು ಬರ್ತವೆ ಇವರು ಆಹಾರ ನಮಗೋಸ್ಕರನೇ ಆಹಾರ ಬೆಳೆದಿರ್ತಾರೆ ಅವು ತಿಂತವೆ ಅರ್ಧ ತಿಂದರೆ ಇವ್ರಿಗೆ ಉತ್ಪನ್ನ ಬೆಳೆದಿರ್ತಕ್ಕಂಥ ಉತ್ಪನ್ನ ಕಡಿಮೆಯಾಗ್ತೈತಂತ ಇವರು ಹೋರಾಡ್ತಾರೆ ಹಾಗಾಗಿ ತೊಂದರೆ ಆಗುತ್ತೆ ರೈತನ ಮೇಲೆ ಯೂಟ್ಯೂಬ್ ಚಾನೆಲಾಗಿರ್ಬೋದು ವಾರ್ತಾಪತ್ರಿಕೆ ವಿಜಯ ಕರ್ನಾಟಕ ವಿಜಯವಾಣಿ ಪ್ರಜಾವಾಣಿ ಮತ್ತು ಯೂಟ್ಯೂಬ್ ಚಾನಲ್ಲು ಒಂದೆರಡು ಮೂರು ಚಾನಲ್ಲು ಪುಸ್ತಕ ರಕ್ತಸಂಬಂಧಿ ಡೈಲಿ ನ್ಯೂಸಂತ ಒಂದು ಬರ್ತೈತೆ ರಕ್ತಚಂದನ ಅದರಲ್ಲೂ ತಿಳ್ಕತೀವಿ